ಹಲೋ ಸರ್ ನಮಸ್ತೆ ಸರ್ ನಮ್ಗೆ ಏನಿಲ್ಲ ಒಂದು ಬುಕ್ ಬೇಕಿತ್ತು ನಿಮ್ಮ ಲೈಬ್ರರಿಯಲ್ಲಿ ಹೀಗೆ ಸರ್ ನಾನು ಬಿ ಎಡ್ ಮಾಡ್ತಾ ಇದ್ದೆ ಕೋರ್ಸು ಬಿ ಎಡ್ಡಿಗೆ ಸಂಬಂಧಪಟ್ಟಂಗೆ ನನ್ಗೆ ಕೆಲವು ಬುಕ್ಕುಗಳು ಬೇಕಿತ್ತು ಇಲ್ಲ ಸರ್ ನನಗೆ ಮನೋವಿಜ್ಞಾನದ ಪುಸ್ತಕ ಬೇಕಿತ್ತು ಅದು ಐದು ಹೌದಾ ಸರ್ ಅದು ನಾವು ಎಷ್ಟು ದಿನ ಇಟ್ಕೊಂಡ್ ನಿಮಗೆ ವಾಪಸ್ ಕೊಡ್ಬೋದು ಸರ್ ಹೌದಾ

ಹೌದಾ ಊಂ ಹ್ಞೂ ಹೌದಾ ಸರ್ ಸರ್ ಮತ್ತು ನಾವು ಅದನ್ನು ಜೆರಾಕ್ಸ್ ಮಾಡಿ ವಾಪಸ್ ಕೊಡ್ಬೋದ ನಿಮ್ಗೆ ಮೂರು ದಿನ ಆದ ಮೇಲೆ ಅಂದರೆ ನಾವು ಮೂರು ದಿನದಲ್ಲಿ ಎಲ್ಲ ನೋಟ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಜೆರಾಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಕಿರೋವೆಲ್ಲ ಬರ್ಕೊಂಡು ಕೊಡ್ತಿದ್ದೆ ನಾನು ನಡೆಯುತ್ತಲ್ಲ ಅದೇ ಸರ್ ಆಮೇಲೆ ಸರ್ ಇದು ಈ ಐ ಡಿ ಕಾರ್ಡ್ ಏನಾದರು ತರಬೇಕಾ ಬುಕ್ ತೊಗೊಳ್ಳೋಕ್ಕೆ ಹೌದು ಸರ್ ಲೈಬ್ರರಿ ಕಾರ್ಡು ಮಾಡ್ಸಿದೀವಿ ನಾವು ಅದು ತಗಂಬರ್ಬೇಕಾ ಹೌದು ಹೌದು ತೊಗೊಳ್ರೀ ಸರ್ ಐ

ಆಂ ಐತೆ ಸರ್ ಬಟ್ ನನ್ನ ಹತ್ತಿರ ಐತೆ ನನ್ನ ನನ್ನ ಗೆಳ್ಯನ ಹತ್ತಿರ ಇಲ್ಲ ಅವನ್ಗೆ ಕೂಡ ಐ ಡಿ ತಂದರೆನೇ ಬುಕ್ಕ ಕೊಡ್ತೀರಾ ಹ್ಞೂ ಹ್ಞೂ ಹೌದು ತೊಗೊಳಿ ಹೌದು ಹೌದು ತೊಗೊಳಿ ಹೌದಾ ಈ ಟೈಮಿಂಗ್ಸ್ ಏನು ಸರ್ ಲೈಬ್ರರಿದು ಬೆಳಿಗ್ಗೆಯಿಂದ ಸಾಯಂಕಾಲದ್ವರೆಗೂ ಮಧ್ಯಾಹ್ನಾ

ಹೌದಾ ಸರ್ ಸಂಡೆ ಇರುತ್ತಾ ಸರ್ ಲೈಬ್ರರೀ ಹೌದಾ ಮಂಡೆಯಿಂದ ಮತ್ತೆ ಶನಿವಾರದ್ವರ್ಗು ಮಾತ್ರ ಇರುತ್ತಾ ಸರಿ ಸರಿ ತೊಗೊಳಿ ಸರ್ ತ್ಯಾಂಕ್ ಯು ಸರಿ ಸರ್ ನಾನು ಬಂದು ಭೇಟಿ ಆಗ್ತೇನೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ